ಹಾಂ ಹೌದ್ರಿ ಏನು ಹೇಳಿರಿ

ಹೆಲೋ ಹೆಲೋ ಹಾಂ ಹಾಂ ಹಾಂ ರೀ ಹೇಳ್ರೀ ಹಾಂ ಹೌದ್ರಿ

ಎಷ್ಟು ದಿನ ರೀ ಅಷ್ಟು ದಿನ ಹೆಂಗೆ ರೀ ಭಾಳ ದಿನ ಆಗಲ್ಲ ರೀ ಅದು ಫಸ್ಟ್ ಸ್ಟ್ಯಾಂಡರ್ಡ್ನೆ ಇದನ್ನ ರೀ ಈಗಿಂದೇ ಮೇನ್ ಇರ್ತದೆ ರೀ ಅವರಿಗೆ ನೀವು ಇಷ್ಟು ದಿನ ಹಾಬೆಂಟ್ಸ್ ಹಾಕ್ಸ್ದ್ರೆ ಹೆಂಗೆ ರೀ ಹೋಮ್ ವರ್ಕ್ ಮಾಡ್ಸೋದು ಇಲ್ಲರಿ ಓದೋದು ಅದು ಮತ್ತು ಸುತ್ತಿ ಬಿದ್ರೆ ಅವರಿಗೆ ರೂಢಿ ತಪ್ತದೆ ಅಲ್ಲ ರೀ ಈಗ ಮತ್ತೆ ಎಕ್ಸಾಮ್ ಟೈಮಿಗೆ ಬಿಡಿಸ್ಲತ್ತೀರಲ್ಲ ನೀವು ಅಂದರೆ ಭೀ ರೀ ಮದ್ವೆಗೆನೆ ಎರಡು ಮೂರು ದಿನ ಅಂದ್ರೆ ನಡಿತದೆ ರೀ ನೀವು ಎಷ್ಟು ದಿನ ತಗೊಳ್ಳತ್ತೀರಿ ಆರು ದಿನ ಅಂದ್ರೆ ಭಾಳ ಅಂದ್ರೂನು ರೀ ಆ ಭಾಳ ದಿನ ಆಯ್ತು ರೀ ಅದು ಸೂಟಿ ಏನು ಆಗಲ್ಲ ರೀ ಮೂರು ದಿನ ಮುಂಚೆ ಅವ್ರೆಲ್ಲ ಅದು ಭಾಳ ದಿನ ಆಯ್ತು ರೀ ಎಕ್ಸಾಮಿಂದು ಟೈಮಿಂದು ಹಿಂಗಲ್ಲ ಸೂಟಿ ಮಾಡಿಸ್ಬಾರ್ದು ಹೀಗೆ ಮಾಡ್ತಿದ್ರ ರೀ ಈಗ ಸುತ್ತಿ ಅಷ್ಟು ದಿನ ಭಾಳ ಆಗ್ತದ್ ರೀ ಅವರಿಗೆ ಮಾಡಿಸಲಂತ ಇಲ್ರಿ ಹೋದ ಹುಡುಗರಿಗೆ ಈಗ ಮತ್ತು ಸೂಟಿ ಮಾಡಿದ್ರೆ ಅವ್ಕೆ ಅಲೆಸಿ ಮಾಡ್ಸಿದಂಗೆ ಆಗ್ತದ್ ರೀ ನೀವು ಓದಿಸ್ತೀರಿ ಅವ್ರು ಓದ್ಬೇಕು ಅಲ್ರಿ ಎಷ್ಟು ದಿನ ಓದ್ತೀರಿ ರೀ ಐದು ಆರು ದಿನ ರೀ ಜಾಸ್ತಿ ದಿನ ಆಯ್ತು ಅಲ್ರಿ ಅದು ಎರಡು ಮೂರು ದಿನ ಅಂದರೆ ಏನೋ ಹೌದಪ್ಪ ಕೊಡ್ತೀವಿ ಸೂಟಿಗೆ ಹಾಂ ಸರಿ ಆಯ್ತು ತಗೋರಿ ಆರು ದಿನ ಅಂದ್ರೆ ಆರು ದಿನ ಅಂದ್ರೆ ಹಾಂ ರೀ ಲೆಟರ್ ಬರ್ದು ಕೊಡಿರಿ ಸೈನ್ ಮಾಡಿ ಕೊಡ್ತೀವಿ ಸರ್ ಈಗ ತೋರ್ಸೋದು ಇರ್ತದೆ ಅಲ್ರಿ ಅದ್ರದ್ದು ಸಲ್ವಾಗಿ ಹಾಂ ರೀ ಅವ್ರಿಗೂ ಒನ್ ಮ್ಯಾಗೆ ಸೂಟಿ ಕೊಡ್ತಾರೆ ಅಲ್ರಿ ಹಾಂ ಹಾಂ ರೀ ಯಾವಾಗ ಹೋಗೋದು ಒಂದು ಎರಡು ದಿನ ಪೈಲೆ ಎಷ್ಟು ಹಾಂ ಹಾಂ ರೇ ಆಯ್ತು ಹಾಂ ಇರಲಿ